ಹಲೋ ನಾನು ಬಾಲ್ಯದಲ್ಲಿ ತಂದೆ ತಾಯಿ ಜೊತೆಗೆ ಪ್ರವಾ ಊರಿಗೆ ಅಂತ ಹೋಗ್ತಾ ಇದ್ದೆ ಅಜ್ಜಿ ಊರಿಗೆ ಅಲ್ಲಿ ಹೋದಾಗ ಏನೋ ಹಬ್ಬ ಸೂಟಿ ಬರ್ತೈತಿ ಬೇಸಿಗೆ ರಜಾ ಯಾವಾಗ ಬರ್ತೈತಿ ಅಂತ ಕಾಯ್ತಿದ್ದೆ ಯಾಕಂದ್ರೆ ಅಜ್ಜಿ ಊರಿಗೆ ಹೋದ್ನಂದ್ರೆ ಅಲ್ಲಿ ಅಜ್ಜಿ ತೋಟ ಇತ್ತು ಅಲ್ಲಿ ಮಲ್ ಎಲ್ಲ ನಮ್ಮ ಮಾಮನ ಮಕ್ಳು ಅತ್ಯಾನ ಮಕ್ಳು ಎಲ್ಲರೂ ಸೇರಿ ಹೋಗ್ತಿದ್ವಿ ಮರಕೋತಿ ಆಟ ಆಡ್ತಿದ್ವಿ ಹುಣ್ಸೆಹಣ್ಣು ಮಾವಿನ ಕಾಯಿ ಹರಿದು ಮಕ್ಳ ಜೊತೆ ಕಚ್ಚಿ ತಿನ್ನೋದು ಆಮೇಲೆ ಒಬ್ರಿಗೊಬ್ರು ಮಾವಿನಕಾಯಿ ಕಲ್ಲು ಒಗಿಯಕ್ಕ ಹೋಗಿ ನಮ್ಮ ಮಾಮನ ಮಗ್ಳ ತಲೆಗೆ ಬಿದ್ಬಿಟ್ಟಿತ್ತು ಹೀಗಾಗಿ ಅವತ್ತಿನಿಂದ ಕಲ್ಲು ಒಗ್ಯೋದು ಅಂದ್ರೆ ಭಯ ಆಗ್ತಿತ್ತು ಅದಾಯಿತು ಆಮೇಲೆ ಪ್ರತಿ ಸಲವೂ ಅಜ್ಜಿ ಊರಿಗೆ ಹೋದಾಗ ಒಂದು ಜಾತ್ರೆ ಅಂತ ಇತ್ತು ಅಲ್ಲಿ ಜಾತ್ರೆಗೆ ಹೋದಾಗ ಅಲ್ಲೆಲ್ಲ ಥರ ಥರದ ಆಟಗಳನ್ನು ಆಡ್ತಿದ್ವಿ ಎಲ್ಲರೂ ಅತ್ಯಾನ ಮಕ್ಕಳು ಮಾಮನ ಮಕ್ಕಳು ಎಲ್ಲರೂ ಸೇರಿ ಜಾತ್ರೆಗೆ ಹೋಗೋದು ಅಲ್ಲಿದ್ದಂಥ ತಿನಸ್ಗಳನ್ನು ತಂದು ತಿನ್ನೋದು ಆಮೇಲೆ ಅದೇ ರೀತಿ ಹಂಗೆ ಹೋಗುತ್ತಾ ಇದ್ವಿ ನ ಜಾತ್ರೆಗೆ ಹೋಗಿ ಬಂದ್ವಿ ಆಮೇಲೆ ಏನಾತು ಅಂದ್ರೆ ಒಂದು ಸಲ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇದಕ್ಕೆ ಹೋಗಿದ್ದೆ ನಮ್ಮ ತಮ್ಮಂದು ಜೌಳ ತಗ್ಸೋದು ಇತ್ತು ಊರಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮ ನಾನು ನಾಲ್ಕೇ ಜನ ಹೋಗಿದ್ವಿ ಅವಾಗ ಹೋದಾಗ ಏನು ಆಗ್ಬಿಟ್ಟಿತ್ತು ಅಂದ್ರೆ ನನಗೆ ನೀರಡಿಕೆ ಆಗಿಬಿಟ್ಟಿತ್ತು ನಮ್ಮ ಅಪ್ಪಾಜಿ ಕೆಳಗೆ ಇಳ್ದು ಹೋಗಿದ್ದರು ನಮ್ಮ ಅಮ್ಮ ಹೇಳ್ತಾ ಇದ್ಳು ಓಡಿ ಹೋಗಬೇಡ ಇಲ್ಲೇ ಇರು ಬಸ್ ಅದು ಬರ್ತಿರ್ತವೆ ಅಂತಂದರೂ ನಾನು ಅವ್ರ ಮಾತನ್ನು ಕೇಳಲಿಲ್ಲ ಇಲ್ಲ ನಾನು ಹೋಗಿ ತೊಂಬರ್ತೀನಿ ಅಲ್ಲಿ ಪಪ್ಪಾ ನಿಂತಾರ ನಾನು ಅವ್ರ ಕಡೆ ಹೋಗಿ ನೀರು ಇಸ್ಕೊಂಡು ಬರ್ತೇನೆ ಅಂತ ಹೋದೆ ಅವಾಗ ಹೋದಾಗ ಓಡಿ ಬರ್ಲಿಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೆ ಕಾಲು ಪೆಟ್ಟು ಮಾಡಿಕೊಂಡಿದ್ದೆ ಆಮೇಲೆ ಆಮೇಲೆ ಏನು ಅಲ್ಲಿ ಮ ಸಮೀಪ್ದಾಗ ಇರತಕ್ಕಂಥ ಡಾಕ್ಟ್ರ್ ಕಡೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದರು ಆಮೇಲೆ ಏನೋ ಫ್ಯಾಮ್ಲಿ ಜೊತಿಗೆ ಹೋಗೋದು ಎಂಜಾಯ್ ಮಾಡೋದು ಭಾಳ ಖುಷಿ ಕೊಡ್ತಾ ಇತ್ತು ಆಮೇಲೆ ಸಾ ಬಾಲ್ಯ ಮುಗಿಯಿತು ಹೈ ಸ್ಕೂಲ್ಗ್ ಹೋದಾಗ ಸ್ನೇಹಿತರೊಂದಿಗೆ ಪ್ರಯಾಣ ಮಾಡಿದ್ದೆ ಇಡಗುನ್ ಇದು ಬೇಲೂರು ಹಳೆಬೀಡು ಹೀಗೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಶಾಲ್ಯಾಗ ಶಿಕ್ಷಕ್ರು ಅವ್ರ ಜೊತಿಗೆ ಹೋದಾಗೂನು ಸಹಿತ ಮಕ್ಳ ಜೊತೆಗೆ ಎಲ್ಲ ತಾಯಂದ್ರೂ ಎಲ್ಲ ಸ್ನೇಹಿತರಿಗೆ ವಿಧ ವಿಧವಾದ ಏನೇನೋ ತಿನಸ್ಗಳನ್ನು ಕಟ್ಟಿ ಕಟ್ಟಿ ಕಳಿಸಿದ್ರು ಒಬ್ರು ಉಂಡಿ ತಂದಿದ್ದರು ಒಬ್ಬರು ಪರೋಟ ತೊಂಬಂದಿದ್ದರು ಎಲ್ಲನೂ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ ಒಬ್ರಿಗೊಬ್ರು ಹೆಂಗೆ ಹಂಚಿ ತಿನ್ನಬೇಕು ಅನ್ನೋದನ್ನು ಕಲಿತ್ವಿ ಬೇಲೂರು ಹಳೆಬೀಡು ಒಳ್ಗೆ ನಮ್ಮ ಶಿಕ್ಷಕರು ಅಲ್ಲಿ ಗೈಡ್ಸನ್ನು ತಗೊಂಡಿದ್ದರು ಬೇಲೂರಿನ ಕತೆಗಳ ಬಗ್ಗೆ ಬೇಲೂರಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ಲಿಂದ ಹಳೆಬೀಡಿಗೆ ಹೋದಿವಿ ಹಳೆಬೀಡಿಯಲ್ಲಿ ನಲ್ ಸಹಿತ ಎಲ್ಲ ಶಿಲಾಬಾಲಿಕೆಯರನ್ನು ಅಲ್ಲಿದ್ದಂತಹ ಕೃತ ಆಕೃತಿ ಎಲ್ಲ ಕ ಗೊಂಬೆಗಳನ್ನು ನೋಡಿದ್ವಿ ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ನಮಗೆ ಗೈಡ್ಸ್ ತಿಳಿಸಿದರು ಬೇಲೂರು ಹಳೆಬೀಡಿನ ಇತಿಹಾಸವನ್ನು ತಿಳ್ಕೊಂಡು ಬಂದಿವಿ ಮರಳಿ ಬಂದು ಭಾಳಷ್ಟು ಖುಷಿಪಟ್ವಿ ನಂತರದ ಜೀವನದಲ್ಲಿ ಫ್ಯಾಮ್ಲಿಯಿಂದ ಹೋಗಿದ್ದೆ ಮದುವೆ ಆದಮೇಲೆ ಫ್ಯಾಮ್ಲಿಯಿಂದ ಕನ್ಯಾಕುಮಾರಿ ರಾಮೇಶ್ವರ ಹೋಗಿದ್ವಿ ಅಲ್ಲಿ ಹೋದಾಗ ಕನ್ಯಾಕುಮಾರಿ ಒಳಗೆ ವಿವೇಕಾನಂದ್ರ ಸ್ಟ್ಯಾಚುವನ್ನು ನೋಡಿದ್ವಿ ವಿವೇಕಾನಂದ ಸ್ಟೀಮರ್ ವಿವೇಕಾನಂದ್ರು ತಪಸ್ಸು ಮಾಡಿದಂಥ ಒಂದು ಸ್ಥಳವನ್ನು ನೋಡಿದ್ವಿ ಅದನ್ನು ಗಮನಿಸಿದ್ವಿ ಅಲ್ಲಿ ಎಷ್ಟು ಶಾಂತವಾಗಿ ತದೇಕಚಿತ್ತದಿಂದ ಏಕಾಂತವಾಗಿ ಅಲ್ಲಿ ಅವರು ಅಲ್ಲಿ ವಿವೇಕಾನಂದ ಸ್ಟೀಮರ್ ಅಂದ್ರೆ ಅಲ್ಲಿ ಫುಲ್ ಶಾಂತಿ ಇತ್ತು ತಪಸ್ವಿ ಮಾಡಿದರಪ್ಪ ಹೆಂಗೆ ವಿವೇಕಾನಂದ್ರು ಅಲ್ಲಿ ಕುಂತಿದ್ದರಪ್ಪ ಅಂದ್ರೆ ನಾವು ಉಸ್ರಾಡಿದ ಗಾಳಿಯೂ ನಮಗೆ ಕೇಳ್ತಿತ್ತು ಅಷ್ಟೊಂದು ಶಾಂತ್ವಾದ ವಾತಾವರ್ಣ ಅಲ್ಲಿತ್ತು ಹೊರಗಡೆ ಸಮುದ್ರದ ಅಲೆಗಳು ಬಂದು ಬಡಿದ್ರೂ ಸಹಿತ ಒಳಗೆ ನಾವು ಕುಂತಿದ್ವಲ್ಲ ನಮಗೆ ಯಾವ್ದೂ ಸ್ವ ಧ್ವನಿ ಅಲ್ಲಿ ನಮಗೆ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ವಿವೇಕಾನಂದ್ರು ಅಂಥ ಸ್ಥಳವನ್ನು ಆರಿಸ್ಕೊಂಡ್ರೇನೋ ಅಂತ ನಾವು ಅವಾಗ ಯೋಚನೆ ಮಾಡಿದ್ವಿ ಅಲ್ಲಿಂದ ಬಂದು ರಾಮೇಶ್ವರಕ್ಕೆ ಹೋದಿವಿ ರಾಮೇಶ್ವರದ ಒಳಗೆ ಸಹಿತ ಅಲ್ಲಿ ರಾಸ್ ಸಮುದ್ರದೊಳಗೆ ಸ್ನಾನ ಮಾಡಿದ್ವಿ ಅಲ್ಲಿಂದ ಆಮೇಲೆ ಬನ್ ಬಂದಿಂದ ಇಪ್ಪತ್ತೊಂದು ಬಾವಿಯ ನೀರನ್ನು ಹಾಕ್ತಾರೆ ಅಲ್ಲಿ ಇಪ್ಪತ್ತೊಂದು ನೀರು ಬಾವಿ ಸ್ನಾನ ಮಾಡಿದ್ವಿ ಅಲ್ಲಿ ಬಂದು ರಾಮೇಶ್ವರದ ಮೊದ್ಲು ಹನ್ಮೇಶ್ವರನ ದರ್ಶನ ಮಾಡಿದ್ವಿ ಆಮೇಲೆ ರಾಮೇಶ್ವರನ ದರ್ಶನ ಮಾಡಿದ್ವಿ ಯಾಕೆ ರಾಮೇಶ್ವರ ಅಂತ ಹೆಸರು ಬಂತು ಅನ್ನೋದನ್ನು ಅಲ್ಲಿ ನಮಗೆ ಕೇಳಿದ್ವಿ ಅಲ್ಲಿಯ ತಾ ಭಟ್ಟರು ನಮಗೆ ಅದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿ ಹೇಳಿದ್ರು ನಂತರ ಅಲ್ಲಿಂದ ಮಧುರೆ ಮೀನಾಕ್ಷಿಗೆ ಬಂದಿವಿ ಮೀನಾಕ್ಷಿ ಒಳಗೆ ಅಲ್ಲಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋದಿವಿ ಅಲ್ಲಿ ಮೀನಾಕ್ಷಿ ದೇವಸ್ಥಾನದಲ್ಲಿ ಅವಳ ಮೂಗುತಿ ವಜ್ರದ ಹರಳಿನ ಮೂಗುತಿ ಐತಿ ಮೀನಾಕ್ಷಿ ದೇವಿಯದು ಆಕೆ ಇಷ್ಟು ಹೊಳಿತಿತ್ತಲ್ಲ ಒಳಗೆ ಗರ್ಭಗುಡಿ ಒಳಗೆ ಯಾವುದೇ ವಿದ್ಯುತ್ ಅಥ್ವಾ ಲೈಟನ್ನು ಬಳಸ್ಲಾರ್ದೇನ ಬರೇ ಎಣ್ಣಿ ದೀಪ್ದೊಳಗೆ ಅಷ್ಟೇನ ದೇವಸ್ಥಾನ ಇತ್ತು ಆ ದೇವಿ ಮುಖ ಮು ಮು ಆಕಿ ಮೂಗುತಿಯಿಂದ ಎಷ್ಟು ಬೆಳಕು ಕಾಣಿಸ್ತಿತ್ತಪ್ಪ ಅಂತಂದ್ರೆ ಭಾಳ ಖುಷಿ ಆತು ಅದನ್ನೆಲ್ಲ ನೋಡಿ ನಂತರ ಅಲ್ಲಿಂದ ಪಳನಿ ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವಿ ಪಳನಿ ಒಳಗೆ ಷಣ್ಮುಖ ಸ್ವಾಮಿ ಕ್ರೈನ್ ಒಳಗೆ ಹತ್ತಿ ಮೇಲೆ ಮ್ಯಾಲೆ ಹತ್ತಿ ಷಣ್ಮುಖ ಸ್ವಾಮಿ ದೇವಸ್ಥಾನ ನೋಡಿ ಖುಷಿಯಿಂದ ಬಂದೀವಿ ಆ ನಂತರ ಮತ್ತೆ ನಾನು ಒಂದು ಸಲ ಕಾಶಿಗೆ ಹೋದಿವಿ ನಾವು ಕಾಶಿ ಒಳಗೆ ಸಹಿತ ಅಲ್ಲಿ ಹಿಂದುಗಳಿಗೆ ಎಂದು ನಾವು ಕಾಶಿ ಒಳಗೆ ವಿಶ್ವನಾಥನ ದರ್ಶ್ನವನ್ನು ಮಾಡಿದ್ವಿ ಕಾಶಿ ಒಳಗೆ ಗಂಗಾ ಸ್ನಾನ ಮಾಡಿದ್ವಿ ಆಮೇಲೆ ಬಂದು ವಿಶ್ವನಾಥನ ದರ್ಶನವನ್ನು ಮಾಡಿದ್ವಿ ಅದನ್ನೆಲ್ಲ ನೋಡಿ ಬಂದ್ವಿ ಅವಾಗ ಅಷ್ಟು ಖುಷಿ ಆಯ್ತು ಈಗ ನಾನೊಬ್ಬ ಶಿಕ್ಷಕಿ ಆಗಿದ್ದೀನಿ ಈಗ ನನಗೆ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಭಾಳಷ್ಟು ಖುಷಿ ಅನಿಸ್ತದ ಯಾಕಂದ್ರೆ ನಾವು ಈಗ ಇಷ್ಟು ದೊಡ್ಡವ್ರು ಆಗೀವಿ ಅನ್ನೋ ಭಾವ್ನೆನೇ ನಮಗೆ ಬರುವುದಿಲ್ಲ ಮಕ್ಳ ಜೊತೆಗೆ ಮಕ್ಳು ಆಗಿಯೇ ಇದ್ದು ಬಿಡ್ತೇವೆ ಮಕ್ಳನ್ನು ಕರ್ಕೊಂಡು ನಾವು ಪ್ರವಾಸಕ್ಕೆ ಅಂತ ಹೋಗ್ತೇವೆ ನನ್ನ ಬಾಲ್ಯದ ನೆನಪು ನನಗೆ ಮತ್ತೆ ಮರುಕಳಸ್ತತಿ ನಾನು ಯಾವ ರೀತಿ ಸಣ್ಣವ್ಳು ಇದ್ದಾಗ ಅಜ್ಜಿ ಊರಿಗೆ ಹೋದಾಗ ಆಡ್ತಿದ್ದೆನಲ್ಲ ಅದು ನೆನಪು ಈಗ ನನಗೆ ಮಕ್ಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಮಕ್ಳು ಮಾಡೋದನ್ನು ನೋಡಿ ನಾನೂ ಹೀಗೆ ಇದ್ದೆನಲ್ಲ ಅನ್ನುವಂಥ ನೆನಪನ್ನು ನನಗೆ ವಾಪಸ್ ತಂದುಕೊಡ್ತೈತಿ ಬಾಲ್ ನನ್ನ ಬಾಲ್ಯವನ್ನು ನೆನ್ಪಿಸಿ ಕೊಡುವಂಥ ಶಿಕ್ಷಕ ಜೀವನ ವೃತ್ತಿ ಒಳಗೆ ನನ್ಗೆ ಅದೊಂದು ಭಾಳಷ್ಟು ಖುಷಿ ಕೊಡುತ್ತದೆ ನಾನು ಮಕ್ಕಳನ್ನು ಈಗ ನಾನು ಶಿಕ್ಷಕ ಬಾಲ್ಯದಲ್ಲಿದ್ದಾಗ ಶಿಕ್ಷಕ್ರಿ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ನಾನು ಹೋಗ್ತಿದ್ದೆ ಈಗ ನಾನೂ ಸಹಿತ ಒಬ್ಬ ಶಿಕ್ಷಕಿಯಾಗಿ ನಮ್ಮ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕರ್ಕೊಂಡು ಪ್ರವಾಸಕ್ಕೆ ಹೋಗಿರ್ತೀನಿ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಐತಿಹಾಸಿಕ ಸ್ಥಳಗಳನ್ನು ತೋರಸ್ತೇನೆ ಅಲ್ಲಿ ಹಂಪಿ ಹಂಪಿಗೆ ಕರ್ಕೊಂಡು ಹೋಗಿದ್ವಿ ಮೊನ್ನೆ ಹಂಪಿ ಒಳಗೆ ವಿಜಯನಗರ ಆಡಳಿತದ ಬಗ್ಗೆ ಮಕ್ಳಿಗೆ ಎಲ್ಲ ವಿವರವಾಗಿ ತಿಳ್ಸಿ ಹೇಳಿದೆ ಅಲ್ದೇ ಹಂಪಿ ಕಲ್ಲಿನ ತೇರನ್ನು ಪರಿಚಯ ಮಾಡಿಸಿಕೊಟ್ಟೆ ಹಂಪಿ ದೇವಳ ರಾಣಿಗಳ್ ಇರತಕ್ಕಂಥ ವಾಸಸ್ಥಾನದ ಬಗ್ಗೆ ತೋರಿಸಿದೆ ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನು ಮಕ್ಳಿಗೆ ತೋರಿಸಿದೆ ಅಲ್ಲಿ ಒಬ್ರನ್ನು ಗೈಡನ್ನು ಹಿಡ್ಕೊಂಡ್ವಿ ಹಿಡ್ಕೊಂಡು ನನಗೆ ಎಲ್ಲ ವಿಷಯವನ್ನು ನಾನು ತಿಳ್ಸಿ ಹೇಳಿದ್ದೆ ಆಲ್ರಡಿ ಆಮೇಲೆ ಮತ್ತೂ ನಾನು ಒಬ್ರನ್ನು ಗೈಡನ್ನು ತಗೊಂಡು ಮಕ್ಳಿಗೆ ಇನ್ನಷ್ಟು ವಿವವರವಾದ ಜ್ಞಾನ ಸಿಗಲಿ ಅಂತ ತಿಳ್ಕೊಂಡು ಮ ನಾನೆಲ್ಲ ಪರ್ಚಯ ಮಾಡಿಕೊಟ್ಟೆ ಮಕ್ಕಳು ಆಗಲೇ ಹೇಳ್ತಾ ಇದ್ದರು ನಮ್ಮ ಟೀಚರ್ ನನಗೆ ಎಲ್ಲ ಹೇಳ್ಯಾರ ಗೈಡ್ ಹೇಳಕ್ಕ ಹತ್ತಾಗ ಎಲ್ಲ ಮಕ್ಳು ಏನು ಅನ್ನೋರು ಅಂದರೆ ನಮ್ಮ ಟೀಚರ್ ಇದನ್ನು ಆಗಲೇ ಹೇಳಿದರು ನಮ್ಮ ಟೀಚರ್ ಇದ್ನ ಹೇಳಿದರು ಅಂತ ಹೇಳ್ತಿದ್ದರು ಅಲ್ಲಿ ರಾಣಿ ವಾಸಸ್ಥಾನವನ್ನು ತೋರಿಸಿದೆ ನಾನು ಮಕ್ಕಳಿಗೆ ಎಲ್ಲವನ್ನೂ ಹಂಪಿ ತೋರಿಸಿದ್ವಿ ನಂತರ ಬರುವ ಮುಂದೆ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೋದೆ ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಆ ಸುಮಾರು ಒಂದು ಆರ್ನೂರು ಮೆಟ್ಲು ಅದಾವೆ ಅಲ್ಲಿ ಅಲ್ಲಿ ಕಿಷ್ಕಿಂಧೆ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹನುಮಂತನ ದರ್ಶನ ಮಾಡಿಕೊಂಡು ಕೆಳಗೆ ಇಳ್ದು ಬಂದ್ವಿ ಅಲ್ಲಿ ಕೆಳಗೆ ಇಳ್ದು ಬಂದ ತಕ್ಷಣ ಅಲ್ಲಿ ಕಿಷ್ಕಿಂಧೆ ಅಂತ್ಹೇಳಿ ಒಂದು ವಾಟ್ರ್ ಪಾರ್ಕ್ ಐತಿ ಮಕ್ಳನ್ನು ಅಲ್ಲಿ ವಾಟ್ರ್ ಪಾರ್ಕ್ನೊಳ್ಗೆ ಬಿಟ್ರೆ ಮಕ್ಳು ಎಷ್ಟೊಂದು ಖುಷಿ ಆದರು ಅಲ್ಲಿ ಏನು ಆರ್ನೂರು ಮೆಟ್ಲು ಹತ್ತಿ ಇದು ಹನ್ಮಂತನ ದರ್ಶನ ಮಾಡಿ ದಣು ಆಗಿದ್ದರಲ್ಲ ವಾಟ್ರ್ ಪಾರ್ಕ್ ಒಳಗೆ ಬಿಟ್ಟ ತಕ್ಷಣ ಅವ್ರು ತಮ್ಮ ಎಲ್ಲ ದಣುವನ್ನ ಮರೆತು ಈಗ ಬೆಳಗ್ಗೆ ಎದ್ದೆವೇನ್ನಪ್ಪ ಅನ್ನುವಷ್ಟು ಖುಷಿಯಿಂದ ಮಕ್ಕಳು ವಾಟ್ರ್ ಪಾರ್ಕ್ನಲ್ಲಿ ಅನೇಕ ರೀತಿ ಆಟಗಳು ಇದ್ವು ಅಲ್ಲಿ ಎಲ್ಲ ವಾಟ್ರ್ ನೀರಿನ ಜೊತೆ ಆಟ ಆಡಿದರು ಆಟ ಆಡಿ ತಮ್ಮ ಎಲ್ಲ ಖುಷಿಯನ್ನು ವ್ಯಕ್ತ ಪಡಿಸಿದ್ರು ಅಲ್ಲಿಂದ ಮುಂದೆ ಬರ್ತಾ ಅಲ್ಲೊಂದು ಹುಲಿಗೆಮ್ಮ ಹುಲ್ಗೆ ದೇವಸ್ಥಾನ ಇತ್ತು ಅಲ್ಲಿ ಬಂದ್ವಿ ಹುಲ್ಗೆ ದೇವಸ್ಥಾನ್ದೊಳಗೆ ಹೋಗಿ ಹುಲಗೆಮ್ಮನ ದರ್ಶನ ಮಾಡಿದ್ವಿ ಅವತ್ತು ಅಲ್ಲಿ ಕಾ ನಾವು ಹೋಗುದಕ್ಕೂ ಅವತ್ತು ಅಲ್ಲಿ ಏನು ಇತ್ತಪ್ಪ ಅಂತಂದ್ರೆ ಕಡೆ ಕಾರ್ತಿಕ ಅಂತಿತ್ತು ದೇವಸ್ಥಾನ ಎಲ್ಲ ದೀಪವಂತ ಅಲಂಕಾರವಾಗಿತ್ತು ಆಮೇಲೆ ದೇವಿಯನ್ನು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಇಟ್ಟು ಮು ಗುಡಿ ಪ್ರದಕ್ಷಿಣೆ ಹಾಕ್ತಾ ಇದ್ದರು ಅದನ್ನು ನೋಡಿ ಮಕ್ಕಳಂತೂ ಭಾಳ ಖುಷಿಪಟ್ಟರು ಗುಡಿ ತುಂಬ ದೀಪ ಹಚ್ಚಿದ್ದು ನೋಡಿ ಮಕ್ಳಿಗೆ ದೀಪ ಅಲಂಕಾರದೊಳಗೆ ಆ ಹುಲಿಗೆಮ್ಮನ ದೇವಸ್ಥಾನವನ್ನು ನೋಡಿ ಅದನ್ನು ಖುಷಿಪಟ್ಟರು ಮುಂದೆ ಮತ್ತು ಅಲ್ಲಿಂದ ಬರ್ತಾ ಇದಕ್ಕೆ ಹೋದ್ವಿ ನಾವು ಕೊಪ್ಳಕ್ಕೆ ಕೊಪ್ಪಳದಲ್ಲಿ ಗವಿಮಠವನ್ನು ತೋರಿಸಿದೆ ಅವರಿಗೆ ಕಾ ಗವಿಮಠದ ಚರಿತ್ರೆಯನ್ನು ಹೇಳಿದೆ ಗವಿಮಠದ ಜಾತ್ರೆ ಯಾವ ರೀತಿ ಆಗ್ತೈತಿ ಅನ್ನೋದನ್ನು ಹೇಳಿದೆ ಅಲ್ಲಿ ಪ್ರವಚನಕಾರರು ಬರ್ತಾರೆ ಎಲ್ಲ ಗವಿಮಠವನ್ನು ಅಡ್ಡಾಡಿ ನೋಡಿದ್ರು ಮಕ್ಕಳು ಭಾಳ ಖುಷಿಪಟ್ಟರು ಅಲ್ಲಿಂದ ಸೀದಾ ನಾ ಮಕ್ಳನ್ನು ಕರ್ಕೊಂಡು ಮತ್ತೆ ಮರಳಿ ಶಾಲೆಗ್ ಬಂದೆ ನಾನು ಮಕ್ಳು ಎಷ್ಟು ಖುಷಿಪಟ್ರಲ್ಲ ಪ್ರವಾಸ್ದಲ್ಲಿ ಅಂತಂದ್ರೆ ನನಗೂ ಅದೇ ಅನ್ನಿಸ್ತು ನಾನು ಹೆಂಗೆ ನಾನು ಶಿಕ್ಷಕ್ರೊಂದಿಗೆ ಹೋದಾಗ ನಾನು ಹೆಂಗೆ ಖುಷಿಪಡ್ತಿದ್ನಲ್ಲ ಮಕ್ಕಳು ಮುಂಜಾನಿಂದ ನಮ್ಮ ಜೊತೆ ಇಡೀ ಒಂದು ದಿನ ಹಗ್ಲು ಅಡ್ಡಾಡಿದ್ರೂ ಸಹಿತ ಅವ್ರಿಗೆ ಒಂದೇ ಒಂದು ಚೂರು ಸಹಿತ ದಣು ಆಗಿರಲಿಲ್ಲ ಅಷ್ಟೊಂದು ಮಕ್ಳು ಖುಷಿಪಟ್ಟರು ಈಗ